ಹಲೋ ಹಾಂ ಹೇಳಿ ಹೇಳಿ ಸುಜಾತಕ್ಕ ಹಾಂ ಹೌದು ಹೌದು ಹಾಂ ಹೇಳಿ ಸೇರ್ತಿರಾ ಹಾಂ ಸೇರುದಾದರೆ ಎಂತ ಗೊತ್ತುಂಟಾ ನಾವೀಗ ಅದರಲ್ಲಿ ಹದಿಮೂರು ಜನ ಇದ್ದೇವೆ ಉಳಿತಾಯ ಹದಿನೈದು ಸಾವಿರದ ಆರ್ನೂರು ಆಗಿದೆ ನೀವು ಸೇರುದಾದರೆ ನಿಮಗೆ ಒಮ್ಮೆಲೆ ಉಳಿತಾಯ ಕಟ್ಟಲಿಕ್ಕೆ ಕಷ್ಟ ಆಗ್ತದಾ ಅಂತಲ್ಲ ಹಾಂ ಒಂದು ಮೂರು ಕಂತು ಮಾಡಿ ಕಟ್ಬೋದು ಮಾತ್ರ ನಿಮಗೆ ಲೋನೆಲ್ಲ ಅರ್ಜೆಂಟ್ ಸಿಗುವುದಿಲ್ಲ ಆರು ತಿಂಗಳ ನಂತರವೆ ಕೊಡುವುದು ಅಲ್ಲ ಹಾಗೆ ಅಲ್ಲ ಅರ್ಜೆಂಟ್ ಬೇಕಂದರೆ ನಮ್ಮ ಸ್ತ್ರೀಶಕ್ತಿ ಸಂಘದಲ್ಲಿ ಅದು ರೂಲ್ಸೆಲ್ಲ ಉಂಟಲ್ಲ ಮತ್ತು ಹಾಗೆ ನೀವು ಆರು ತಿಂಗಳಂದರೆ ನಮ್ಮ ಅಧ್ಯಕ್ಷ ಕಾರ್ಯದರ್ಶಿ ಹತ್ರ ಎಲ್ಲ ಮಾತಾಡಿ ನೀವು ಒಂದು ಪರಿಚಯದವರಲ್ಲ ಮತ್ತು ಕಂತು ಅದೇ ನೀವು ಮೂರು ಕಂತು ಮಾಡಿ ಕಟ್ಟಿದರೆ ನಿಮಗೆ ಆರು ತಿಂಗಳ ಒಳಗೆ ಲೋನ್ ಕೊಡಲಿಕಾಗುದಿಲ್ಲ ಒಮ್ಮೆಲೆ ಇಲ್ಲಾದರೆ ಎರಡೇ ಕಂತಲ್ಲಿ ಕಟ್ಬೇಕು ಇಲ್ಲಾದರೆ ಒಮ್ಮೆಲೆ ಕಟ್ಬೇಕು ಹಾಗೆ ಹಾಗೆ ಸ್ವಲ್ಪ ಬೇಗ ಲೋನ್ ಕೊಡ್ಬೋದು

ಹಾಂ ಒಂದೇ ಸಲ ಕಟ್ಟಿದರೆ ಕೊಡ್ಬೋದು ಮತ್ತು ಇದು ಮೀಟಿಂಗೆಲ್ಲ ಹೇಗೆ ಗೊತ್ತುಂಟಾ ತಿಂಗಳಿಗೆ ಒಂದು ಸಲ ಮೀಟಿಂಗ್ ಅಂಗನವಾಡಿಯಲ್ಲಿ ಇದು ಪ್ರತಿ ತಿಂಗಳ ಐದು ತಾರೀಕಿಗೆ ನಾವು ಮೀಟಿಂಗ್ ಮಾಡ್ತೇವೆ ಮಧ್ಯಾಹ್ನ ಎರಡು ಗಂಟೆಗೆ ಮೀಟಿಂಗಿಗೆ ಮಾತ್ರ ಬರಲೇಬೇಕು ಪ್ರತಿ ತಿಂಗಳು ತಪ್ಪಿಸೊ ಹಾಗೆ ಇಲ್ಲ ಮತ್ತು ಒಮ್ಮೆ ಹಾಗೆ ಎಲ್ಲೆಲ್ಲಾದ್ರೆ ಹುಷಾರಿಲ್ಲ ಹಾಂ ಹಾಂ ಅಲ್ಲ ಹುಷಾರ್ ಇಲ್ಲದಿದ್ದರೆ ಎಲ್ಲ ಮಾತ್ರ ಎಕ್ಸ್ಕ್ಯೂಸ್ ಕೊಡುದು ಮತ್ತು ಮೀಟಿಂಗಿಗೆ ಬರಲೇಬೇಕು ಮತ್ತು ಇದು ಬ್ಯಾಂಕಿಗೆ ಹಣ ಒಬ್ರು ಆದ ನಂತರ ಒಬ್ಬರು ಹಾಕಲಿಕ್ಕೆ ಕ್ಯಾಶೆಲ್ಲ ಕೊಂಡೋಗಿ ಮತ್ತು ನಮ್ಮ ಇದು ಇದ್ರಲೊಂದು ಇದುಂಟು ಎಂತ ಗೊತ್ತುಂಟಾ ನಮ್ಮ ಇಲಾಖೆಯಿಂದ ಏನಾದರು ಉಡುಪಿಯಲ್ಲಿ ಪ್ರೋಗ್ರಾಮ್ ಆಮೇಲೆ ಇಲ್ಲಿ ನಮ್ಮ ಪಂಚಾಯ್ತಿಯಲ್ಲಿ ಪ್ರೋಗ್ರಾಮ್ ಎಲ್ಲ ಇರ್ತದೆ ಆವಾಗ ಒಂದು ಕರಿತಾರೆ ನಮ್ಮ ಇಲಾಖೆಯಿಂದಲೇ ಅಂದರೆ ನಮ್ಮ ಸ್ತ್ರೀಶಕ್ತಿ ಇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಇಲಾಖೆಯ ಅಂಡರ್ ಅಲ್ಲಿಇಡುದು ಇರುವುದಲ್ಲ ಹಾಗೆ ಅದಕ್ಕೊಂದು ಕರಿತಾರೆ ಅದೇನಾದರು ಪ್ರೋಗ್ರಾಮ್ ಎಲ್ಲ ಇದ್ದರೆ ಪ್ರತಿಸಲ ನೀವೇ ಹೋಗಬೇಕಂತಿಲ್ಲ ಒಂದೆರ ಒಂದು ಹೀಗೆ ಇಬ್ಬಿಬ್ರ ಹೆಸರು ಹೇಳುವಾಗ ನಾನು ಹೇಳಿದಾಗ ನೀವು ಹೋದರೆ ಸಾಕು ಒಂದು ಮೀಟಿಂಗಿಗೆಲ್ಲ ಆಗ್ಬೊದಲ್ಲ ಹಾಗಾದರೆ ನಾನು ನಾಡಿದ್ದು ಐದು ತಾರೀಕಿಗೆ ಬನ್ನಿ ನೀವು ನಾನು ಹೇಳಿ ಇಡ್ತೇನೆ ನಮ್ಮ ಅವ್ರ ಹತ್ರ ಅಧ್ಯಕ್ಷ ಕಾರ್ಯದರ್ಶಿ ಹತ್ತಿರ ಹಾಗಾದರೆ ಸೇರಿಸುವ ಆಯ್ತು ಆಯ್ತು ಆಯ್ತು ಇಡ್ತೇನೆ